ನನಗೆ ಬಾಲ್ಯದಲ್ಲಿ ತುಂಬ ಪಕ್ಷಿಗಳನ್ನು ನೋಡಿದ್ದೀನಿ ನಾನು ಅದರಲ್ಲಿ ನನಗೆ ಅಪಶಕುನದ್ದು ಯಾವುದು ಶುಭಶಕುನದ್ದು ಅಷ್ಟೊಂದು ನನಗೆ ತಿಳಿವಳಿಕೆ ಇಲ್ಲ ಆದರೆ ನಮಗೆ ಸಣ್ಣದಿರ್ವಾಗ ನಮ್ಮ ಅಮ್ಮ ಹೇಳ್ತಿದ್ದರು ಕುಪುಲ್ ಪಕ್ಷಿಯನ್ನು ನೀವು ನೋಡಿದರೆ ನಿಮಗೆ ಸ್ವೀಟ್ ತಿನ್ಲಿಕ್ ತಿನ್ನಲಿಕ್ಕೆ ಸಿಗ್ತದೆ ಆಗ ನಾವು ಕುಪುಲ್ ಪಕ್ಷಿಯನ್ನು ನೋಡಿದ ಕೂಡಲೆ ಅಮ್ಮನ ಹತ್ರ ಬಂದು ಕೇಳ್ತಾ ಇದ್ದೆವು ಅಮ್ಮ ಇವತ್ತು ನಮಗೆ ಸ್ವೀಟ್ ತಿನ್ನಲಿಕ್ಕೆ ಸಿಕ್ತದಾ ಹಾಗೇ ಅದೊಂದು ನನಗೆ ತುಂಬ ಇಷ್ಟ ಅದು ಕುಪುಲ್ ಪಕ್ಷಿ ಬಂದ ಕೂಡಲೆ ಹಾಗೆಯೇ ಕಾಗೆ ಪಕ್ಷಿ ಅಲ್ಲಿ ಎರಡು ವಿಧ ಉಂಟು ಒಂದು ಅಪಶಕುನ ಸಹ ಹೇಳ್ತಾರೆ ಮತ್ತು ಶುಭಶಕುನ ಸಹ ಹೇಳ್ತಾರೆ ಈಗ ಯಾರಾದರೂ ನೆಂಟರು ಮನೆಗೆ ಬ ಬಂದು ಕಾಗೆ ಕೂಗಿದರೆ ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳ್ತಾರೆ ಹಾಗೆಯೇ ಅಪಶಕುನ ನಮ್ಮನ್ನು ಕಾಗೆ ಮುಟ್ಟಿದರೆ ನಮಗೆ ಸ್ನಾನ ಮಾಡ್ಲಿಕ್ಕೆ ಹೇಳ್ತಾರೆ ಅದು ಅಪಶಕುನ ಅಂತ ಹೇಳ್ತಾರೆ ಹಾಗೆಯೇ ಮತ್ತು ಯಾರಾದ್ರೂ ತೀರಿ ಹೋದರೆ ಶುದ್ಧ ದಿವಸ ಅವರಿಗೆ ಬಡಿಸುವಾಗ ಅದು ಕಾಗೆ ಮುಟ್ಟಿ ಹೋದರೆ ಅವರಿಗೆ ಮೋಕ್ಷ ಸಿಕ್ಕಿ ಸಿಗ್ತದೆ ಅಂತ ಹೇಳ್ತಾರೆ ಅದೆಲ್ಲ ವಿಷಯ ಗೊತ್ತುಂಟು ಮತ್ತು ಗೂಬೆ ಪಕ್ಷಿ ರಾತ್ರಿ ಕೂಗಿದರೆ ಅಪಶಕುನ ಹೇಳ್ತಾರೆ ಬೇರೆಯ ಬೇರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಇಷ್ಟು ಬಗ್ಗೆ ಇದರ ಇಷ್ಟು ಬಗ್ಗೆ ಗೊತ್ತುಂಟು ನನಗೆ